ಹಲೋ ಓನರ್ ಕ್ಯಾಬ್ ಓನರ್ ಮಹೇಶ್ರೀ ಹಾಂ ನಕ ನಿನ್ನೆ ಒಂದು ಕ್ಯಾಬ್ ಬುಕ್ ಮಾಡಿದೇವ್ರೀ ಮೂರು ತಾರಿಖಿಗೆ ಮೂರು ಹನ್ನೊಂದು ಎರಡ್ಸಾವಿರದ ಇಪ್ಪತ್ತ್ಮೂರಕ್ಕೆ ಬುಕ್ ನಮಗೆ ನಾಲ್ಕು ತಾರಿಖಿಗೆ ಹೋಗೋದಿತ್ತ್ರಿ ಒಂದು ದೇವಸ್ಥಾನಕ್ಕ ಹೋಗೋದಿತ್ತು ಎಲ್ಲಿಗೇಂದ್ರೆ ಬಾದಾಮಿಗೆ ಹೋಗೋದಿತ್ತು ಬಾದಾಮಿ ಬನಶಂಕರಿಗೆ ಹೋಗೋದಿತ್ತ್ರಿ ಅವು ಅವರು ಐದು ನಮಗೆ ಐದು ಗಂಟೆಗೆ ಹೋಗೋದಿತ್ತ್ರಿ ಅವರಿನ್ನೂ ಫೋನೇ ರಿಸೀವ್ ಮಾಡಲ್ಲೋಗಿ ಸರ್ ಅವರು ಒಟ್ಟಿಗೆ ಎಷ್ಟು ಇಲ್ಲಂದ್ರೂ ಒಂದು ಹತ್ತು ಸರಿ ಕಾಲ್ ಮಾಡಿದೇವ್ರೀ ನಾನು ಎಷ್ಟು ಕಾಲ್ ಮಾಡಿದ್ರೂ ಫೋನ್ ತಗೋತಾಯಿಲ್ಲ ಐದು ಗಂಟೆಯಿಂದ ವೈಟ್ ಮಾಡಿ ಮಾಡಿ ನಮಗೆ ನಿನ್ನೇನೆ ಹೇಳ್ಯಾರ ಐದು ಗಂಟೆಗೆ ಕರ ಕರೆಕ್ಟ್ ಐದು ಗಂಟೆಗೆ ಬರ್ತೇವೆ ನೋಡ್ರೀ ರೆಡಿ ಇರಿ ಅಂತ ಹೇಳ್ಯಾರ ನಾವು ನಾಲ್ಕು ಗಂಟೆಗೆ ರೆಡಿಯಾಗಿ ಕೂತಿದ್ದೆವು ಎಲ್ಲರೂ ನಮ್ಮ ಮನೆಗೆ ಎಲ್ಲರು ನಮ್ಮ ಕುಟುಂಬ ಸಹಿತ ಎಲ್ಲ ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ನನ್ನ ಮಕ್ ಮಕ್ಕಳು ಎಲ್ಲರೂ ರೆಡಿಯಾಗಿ ಕೂತಿದ್ದೆವು ಹಾಂ ಹೇಗೋ ಹ್ಯಾಂಗೆ ಬುಕ್ ಮಾಡಿದಿ ಯಾರಿಗೆ ಕೇಳಿ ಬುಕ್ ಮಾಡಿದಿ ಅಂತ ಇದು ಮಾಡಾತ್ತಾರ ಮೊದಲು ಒಂದ್ಸರಿ ನಿಮ್ಮ ಕ್ಯಾಬ್ನಿಗೆಲ್ಲ ಬುಕ್ ಮಾಡಿದ್ದೆವು ಕರಕ್ಟ್ ಟೈಮಿಗೆ ಬಂದಿದ್ರು ಮತ್ತ ಈ ಸರಿ ಅವರು ಒಟ್ಟ ರೆಸ್ಪಾನ್ಸೀವ್ ಕೊಡ್ತಾಯಿಲ್ಲ ಏನು ಕೊಡ್ತಾಯಿಲ್ಲ ಒಂದು ತಾಸು ಆಯಿತು ಸರ್ ಈಗ ಆರು ಗಂಟೆ ಆಯಿತು ಇನ್ನು ಅವರು ಫೋನ್ ತಗೋತಾನೆ ಇಲ್ಲ ಮತ್ತೆ ಹ್ಯಾಂಗೆ ನಮ್ಮ ಹೋಗ್ಲಾಕಿತ್ತು ಇವಾಗ ಎದಲು ಒಂಬತ್ತು ಗಂಟೆಗೆ ದರ್ಶನ ನಮ್ದು ಏನು ಮಾಡ್ಬೇಕು ನೋಡಿ ಸರ್ ಅವರು ಸ್ವಲ್ಪ ಫೋನ್ ಮಾಡಿ ಕೇಳ್ರೀ ಸರ್ ಅವರು ಇಲ್ಲ ರೀ ನಾವೀಗ ನಮ್ಮ ಫೋನಂತು ರಿಸೀವ್ ಮಾಡಲ್ಲದಾರು ಮತ್ತೆ ನಮ್ಮ ಮನೆಯವರು ಫೋನ್ ತಗೋಂಡು ರಿಸೀವ್ ಕಾಲ್ ಮಾಡಿದೆ ಅದಕ್ಕೂನು ಅವರು ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಫೋನೇ ರಿಸೀವ್ ಮಾಡಲ್ಯೊಗಾರ ಬಟ್ ಹಾಂ ಒಂದ ಈ ರೀತಿ ಅಂದರೆ ನಮ್ಮದು ದೇವಸ್ಥಾನದ್ದು ಹೋಗಲಿ ಬಿಡು ಒಂದಿವಸ ನಂದು ಕ್ಯಾನ್ಸಲ್ ಆಗೋಯ್ತು ಆದರೆ ಈಗ ಒಬ್ಬೊಬ್ರು ಪೇಶಂಟ್ ಇರ್ತಾರ ಆವಾಗ ಬುಕ್ ಮಾಡಿದೇವು ಆಮ್ಯಾಗ ಒಬ್ಬೊಬ್ರು ಬರಲಾರದ್ರ ಹೇಗೆ ಮಾಡಬೇಕು ಈಗ ಹೀಗೆಲ್ಲ ಕೈಮ ಎಮರ್ಜೆನ್ಸಿ ಇರ್ತದ ನಿಮ್ದೆಲ್ಲ ಕ್ಯಾಬ್ದೆಲ್ಲ ಎಲ್ಲ ಹೆಸರು ಹಾಳಾಗ್ತದೆ ಮತ್ತೆ ಸರು ಹ್ಞೂ ಓಕೆ ಇಲ್ರೀ ಇಂಥವ್ರಿಗೆಲ್ಲ ನೀವು ಬೇಜವಬ್ದಾರ್ರಿಗೆಲ್ಲ ಕೆಲ್ಸದವ್ರಿಗೆ ಇಟ್ಕೊಂಡ್ರೆ ಹ್ಯಾಂಗೆ ರೀ ನಾವು ಮತ್ತೆ ನೀವು ವರ್ಕರ್ಸ್ ಬಗ್ಗೆ ಮಾತಾಡ್ಬೇಡ ಆದರೆ ಇಂಥ ಸಂದರ್ಭದಾಗ ಕರೆಕ್ಟ್ ಮತ್ತೆ ನಾವೆಲ್ಲ ಹಣ ಎಲ್ಲ ಪೇಯ್ಡ್ ಮಾಡಿದೀವ್ರಿ ಹಾಂ ಈಗ ಹಣ ಎಲ್ಲ ಪೇಯ್ಡ್ ಮಾಡಿ ಎಲ್ಲ ರೆಡಿಯೆಲ್ಲ ಕುಂತೀವಿ ನಮ್ದೆಲ್ಲ ಡ್ಯೂಟಿಯೆಲ್ಲ ಅವಸರು ಡ್ಯೂಟಿಯೆಲ್ಲ ಲೀವ್ ಹಾಕಿದೇವೆ ಗೊತ್ತ ಇವತ್ತು ಸ್ಪೆಷಲ್ ದರ್ಶನಾಂತಂದು ನಮ್ದು ಟೈಮ್ ಹಾಳು ನನ್ನ ಲೀವ್ ಹಾಳು ಮತ್ತೆ ನಮ್ದು ಹಣ ಹಾಳು ಎಲ್ಲ ಹಾಳು ನಾಳೆಗೆ ಹೋಗ್ರಿ ಈಗ ಆಲತ್ರೀ ಮತ್ತೆ ಮತ್ತೊಬ್ರಿಗೆ ಅರೇಂಜ್ಮೆಂಟ್ ಮಾಡ್ತಲ್ಲತ್ರಿ ಈಗಲ್ಲಿ ನಮ್ಮ ಕರೆಕ್ಟ್ ದರ್ಶನ ಸೇವೆ ಆಗಲ್ಲ ನನ್ನ ಟೈಮೆಲ್ಲ ವೇಸ್ಟಲ್ಲ ಸರಿಮ್ದು ಈಗ ಮತ್ತೆ ನೆಕ್ಸ್ಟ್ ಟೈಮ್ ನಿಮ್ದು ಹೇಗೆ ಬುಕ್ಕಿಂಗ್ ಮಾಡ್ಬೇಕು ನಾವು ಇನ್ನು ಆಗಲ್ಲೊದನಂದ್ರ ಹೇಳಿ ಆಗಲ್ಲಾಂತ ಫೋನ್ ರಿಸೀವ್ ಮಾಡಿ ಹೇಳಕ್ರೆ ಹೇಳ್ಬೇಕಲ್ಲಾವ್ರು ಇಲ್ಲ ಸ್ವಾರಿ ಅದು ಕೇಳಿದ್ರೆ ಹೆಂಗರೀ ಸರ್ ಅದು ಈಗ ಅವ್ರೇನು ಈಗ ಚಾವ್ರು ಡ್ರೈವರೇನು ಬರ್ತಾರ್ರೀ ಏನು ಇಲ್ಲ ನಮಗೆ ಹೇಳ್ರೀ ಯಾವ್ದಂಬುದ ಕರಕ್ಟ್ ಹೇಳ್ರಿ ನಾವೆಲ್ಲ ರೆಡಿಯಾಗಿ ಕೂತಿದೇವೆ ನಮ್ಮ ಮನೆಗೆಲ್ಲ ಬೈಲಾತ್ತಾರು ನಮಗೆಲ್ಲ ಹಾಂ ಈಗ ಆದಷ್ಟು ನಮಗೆ ಹತ್ತು ನಿಮಿಷದಾಗೆ ಹೇಳ್ರೀ ಸರ್ ಯಾವುದಮ್ಮರಿ ಇಲ್ಲರೀ ನಾಳೆಗೆ ಹೋಗಂತ್ರೀ ಹಾಂ ಡ್ರೈವರಿಗೆ ಆರಾಮಿಲ್ರಿ ಇಲ್ಲಾವ್ರು ಫೋನ್ ಮಾಡಾರೆ ಹೇಳ್ಬೇಕಲ್ರಿ ನನಗೆ ಆರಾಮಿಲ್ಲ ನಾನು ಬರ್ಲಾಕ್ಕಾಗಲ್ಲ ನೀವು ಬೇರೆ ಅರೇಂಜ್ಮೆಂಟ್ ಮಾಡ್ಕೊ ಅಂತ ಹೇಳ್ಬೇಕಲ್ಲ ನೀವು ಹೀಗೆ ಸಡನ್ಲಿ ಈಗ ನಮ್ದೆಲ್ಲ ಎರಡು ಎರಡು ತಾಸು ಟೈಮ್ ವೇಸ್ಟ್ ಮಾಡಿದ್ರಿ ನೀವೀಗ ಎರಡು ಹಾಂ ಇಲ್ರಿ ಇದು ನಿಮ್ಮ ತಪ್ಪಲ್ಲ ಸರ್ ನಮಗೆ ಡಬಲ್ ರೊಕ್ಕ ಕೊಡ್ರಿ ನಮ್ದು ನಮ್ದೆಲ್ಲ ಎಲ್ಲ ನಮ್ದೆಲ್ಲ ಎಲ್ಲ ಹಾಳಾಗ್ಯದ ನಮ್ದು ಇನ್ನೂ ಕಟ್ಟಿದ ಹಣ ನಮಗೆ ಡಬಲ್ ಕೊಡ್ರಿ ನೀವೀಗ ಡಬಲ್ ಹ್ಯಾಂಗೆ ಕೊಡ್ಲಾಕ್ಕಾಗಲ್ಲನು ಹ್ಯಾಂಗೆ ಅಂತ್ರೀ ನೀವು ಕೊಡ್ಬೇಕೇ ಡಬಲ್ ಡಾಕ ಕೊಡ್ಲೆಬೇಕಾದ್ದು ರೊಕ್ಕದ್ದು ಇಲ್ಲ ಆಗಲ್ರೀ ಸರ್ ಅದು ಕೂಡ್ರದು ಡಬಲ್ ರೊಕ್ಕ ಕೊಡ್ರಿ ಮತ್ತೀಗ ನೆಕ್ಸ್ಟ್ ಟೈಮ್ ಈ ರೀತಿ ಇಂತ ವರ್ಕರ್ಸಿಗೆಲ್ಲ ಕೆಲಸಕ್ಕಿಟ್ಕೊಂಡು ಇಲ್ಲ ನೀವು ಇಟ್ಕೋರಿ ವರ್ಕರ್ಸಿಗೆಲ್ಲರಿಗೂ ಈ ಸಂದರ್ಭ ಆರೋಗ್ಯ ಇರಲ್ದು ಹಾಳಾಯ್ತದ ಏನೊ ಜ್ವರ ಬರ್ತಾವ ಸಮಸ್ಯೆಗಳಿರ್ತಾವ ಇಲ್ಲಂದ್ರ ನೀವು ಕ್ಯಾಬ್ ಓನರು ಒಂದು ಚಾಲಕಗೆ ಬಿಟ್ಟಿಲ್ಲ ಆಗಲ್ಲೋದ್ರ ನಿಮಗೆ ತಿಳಿಸ್ಬೇಕಲ್ಲ ಮತ್ತೊಂದು ಡ್ರೈವರು ರೆಡಿ ಮಾಡ್ಬೇಕಲ್ಲ ನೀವು ಹೀಗೆ ಕಸ್ಟಮರುಗಳಿಗೆಲ್ಲ ಹೀಗೆಲ್ಲ ನೀವು ಮಾಡಿದ್ರೆ ನಿಮ್ದೆಲ್ಲ ನಿಮಗೆ ಇದರದ್ದೆಲ್ಲ ಕ್ಯಾಬ್ ಮೇಲೆಲ್ಲ ಭರವಸೆ ಹೋಗ್ತದೆ ನೋಡ್ರದು ಈಗ ನಮಗೆ ಇನ್ನೊಂದು ಡ್ರೈವರ್ ಅರೇಂಜ್ ಮಾಡ್ಕೊಡ್ತ್ರಿ ಈಗ ಅವ್ರಿನ್ನ ಎಷ್ಟು ತಾಸು ಎಷ್ಟು ತಾಸು ತೊಗೋತರೊ ಒಂದು ಮತ್ತಿವರೇ ಯಾರು ಮಾಡ್ಯಾರ ಈಗ ಮತ್ತೀವ್ರು ಏಳಕ್ಕೆ ಬರ್ತಾರೊ ಎಂಟಕ್ಕೆ ಬರ್ತಾರೊ ಅಲ್ಲಿರೋದೆ ಸ್ಪೆಷಲ್ ದರ್ಶನ ಒಂಬತಕ್ಕೆ ಅದ ನಾವು ಒಂಬತ್ತಕ್ಕೆ ಬುಕ್ಕಿಂಗ್ ಮಾಡಿದೇವಲ್ಲ ಅಲ್ಲಿ ಇಲ್ಲ ಸರ್ ಇವತ್ತು ನಮ್ಮ ಪ್ರೋಗ್ರಾಮ್ ನಾವು ಕ್ಯಾನ್ಸಲ್ ಮಾಡ್ಕೋತೇವು ನಮ್ದು ಹಣ ನಮಗೆ ವಾಪಸ್ಸು ಕೊಡ್ರಿ ಇಲ್ಲ ಹಣ ಕೊಡ್ಲಾಕಾಗಲ್ಲಂದ್ರ ಹ್ಯಾಂಗರಿ ಅದು ಕೊಡ್ಲೇಬೇಕದು ಹಣ ಕೊಡ್ಲೇಬೇಕು ನೀವು ಇಲ್ಲ ನಾನು ಆಗಲ್ರೀ ಈಗ ಈಗ ನೆಕ್ಸ್ಟ್ ಬುಕ್ಕಿಂಗಂದ್ರೆ ಮತ್ತೆ ನಮಗೆ ಮುಂದಿಂದು ಸಂಡೆದ ಸರ್ ನಮಗೆ ಮುಂದಿಂದು ಸಂಡೆ ಬುಕ್ಕಿಂಗ್ ಮಾಡ್ಕೊಡ್ರಿ ನೀವು ಆದರೆ ಆವತ್ತು ನಾವು ಮತ್ತೆ ಹೊರಟು ಬರ್ತೇವೆ ಹಾಂ ಆಯ್ತ್ರಿ ಅವತ್ತರ ಮಾಡ್ಕೊಡಿ ಇವತ್ತು ನಮ್ಮ ಟೈಮೆಲ್ಲ ವೇಸ್ಟ್ ಮಾಡಿದ್ರಲ್ಲ